ಹಲೋ ಯಾರು ರೀ ಹಾಂ ರೀ ಹೇಳಿರಿ ಯಾವ ಸ್ವೀಟ್ ಬೇಕು ರೀ ಹಾಂ ರೀ ಮಾಡ್ತೀವಿ ರೀ ನಿಮ್ಗೆ ಯಾವ್ದು ಇನ್ನು ನಿಮ್ದು ನಿಮ್ಮದು ಎಷ್ಟು ಜನ ಅಂತ ಹೇಳ್ತೀರಾ ರೀ ಹೌದು ರೀ ನಮ್ಮಲ್ಲಿ ನೋಡಿರಿ ಜಾಮೂನು ಜಿಲೇಬಿ ಲಡ್ಡು ಮತ್ತು ಸ್ವೀಟ್ ಯಾವ್ದು ಸ್ವೀಟ್ ಬೇಕು ಅದು ಸ್ವೀಟ್ ಮಾಡ್ತಾರೆ ರೀ ನಿಮ್ಗೆ ಯಾವ್ದು ಸ್ವೀಟ್ ಬೇಕು ಹೇಳಿರಿ ಹಾಂ ರೀ ಸಿಗ್ತವೆ ರೀ ಸಿಕ್

ಹೌದು ರೀ

ಹಾಂ ನೀವು ಎಷ್ಟು ಒಂದು ನಾನೂರು ಐನೂರು ರೂಪಾಯಿ ಕೆಜಿ ಇರ್ತದೆ ರೀ ನಾವು ನಿಮಗೆ ನೀವು ಯಾವ್ದು ಸ್ವೀಟ್ ಅಂತ ಹೇಳಿ ಇಂಕಾ ಲಿಸ್ಟ್ ಮಾಡಿ ಹೇಳಿರಿ ನಮ್ಗೆ ಯಾವ್ದು ಎಷ್ಟು ಬೇಕು ಅಂತ ಹೇಳಿ ನಾವು ಮಾಡಿ ಕೊಡ್ತಿವಿ ರೀ ಅದೇ ರೀ ಮತ್ತೆ ನೀವು ಯಾವ್ದು ಸ್ವೀಟ್ ಎಷ್ಟು ಬೇಕಂತ ಹೇಳಿ ನೀವು ನಮ್ಗೆ ಲಿಸ್ಟ್ ಮಾಡಿ ಕೊಟ್ಟಿರಿ ಅಂದರೆ ನಾವು ಅದ್ರ ಮೇಲೆ ಜಾಸ್ತಿ ಆಲದದನ್ನ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಿವಿ ರೀ ಒನ್ ಕೆಜಿ ಈಗ ಸದ್ಯಕ್ಕೆ ಅಂದ್ರೆ ಒನ್ ಕೆಜಿಗೆ ಫೋರ್ ಅಂಡ್ರೆಡ್ ಫೈವ್ ಅಂಡ್ರೆಡ್ ನಡ್ದದೆ ರೀ ನೀವು ಜಾಸ್ತಿ ತಗೊತೀರಂದ್ರೆ ಕಮ್ ಮಾಡ್ತೀವ್ ರೀ ಒಂದು ಟೂ ಫಿಫ್ಟಿ ಕೆಜಿ ಕೊಡ್ತಿವಿ ರೀ ಆಮೇಲೆ ಇನ್ನೂರು ಇನ್ನೂರಐವತ್ತು ರೂಪಾಯಿ ಕೆಜಿಗೆ ಕೊಡ್ತಿವಿ ರೀ ಅಷ್ಟು ಅಂದರೆ ಹಾಂ ರೀ ಇಲ್ಲ ರೀ ಇಲ್ಲ ರೀ ಎಲ್ಲಾರೂ ಇಲ್ಲಿ ಗುಲ್ಬರ್ಗ ಒಳಗೆ ಭಾಳ ಜನ ನಮ್ಮ ಸ್ವೀಟ್ಲಿನ್ ನಮ್ಮ್ ಅಂಗ್ಡಿಲಿಂದ ಒಯ್ತಾರೆ ರೀ ಬೇಕಾದರೆ ನೀವು ಬೇರೆ ಕಡೆ ಕೇಳಿ ತಗೊಳಿ ಹಂಗೇನು ಇಲ್ಲ ಯಾವತ್ತು ಬೇಕು ರೀ ಹದಿನೈದು ತಾರೀಖು ರೀ ಆಯ್ತು ರೀ ನೀವು ಸ್ವಲ್ಪ ನನಗೆ ಒಂದು ಹದಿನೈದು ನಿಮಿಷ ಒಳಗೆ ನೀವು ಎಷ್ಟು ಯಾವ ಸ್ವೀಟ್ ಎಷ್ಟು ಬೇಕೂಂತ ಹೇಳಿ ಸ್ವಲ್ಪ ನನಗೆ ಹೇಳಿ ರೀ ಹ್ಞೂ ಮಾಡಿ ಕೊಡ್ತಿವಿ ರೀ ಹಾಂ ಆಯ್ತು ನಿಮಗೆ ಹಾಂ ಎಂಗೇಜ್ಮೆಂಟಿಗೆ ಎಷ್ಟು ಬೇಕು ರೀ ಎಷ್ಟು ಜನಕ್ಕೆ ರೀ

ಹಾಂ ಆಯ್ತು ರೀ ನೀವು ಎಷ್ಟು ಯಾವ್ದು ಸ್ವೀಟ್ ಎಷ್ಟು ಅಂತ ಹೇಳಿ ರೀ ನಾವು ಮಾಡ್ತೀವಿ ರೀ ಫೋನ್ ಹಚ್ಚಿ ಹೇಳಿ ರೀ ನೀವು

ಹಾಂ ಆಯ್ತು ರೀ ಆಯ್ತು